ಹಾಂ ಹೇಳಿ ಯಾರು ಯಾವ ಮನೋಜ್ಞ ಎಷ್ಟನೇ ತರಗತಿ ಹೌದಾ ಏನಾಗಬೇಕಿತ್ತು ಹೌದಾ ಯಾಕೆ ಹುಷಾರಿಲ್ವಾ ಹೌದಾ ಆಂ ಹೇಳಿ ಆಂ ಬರ್ಕೊಡಬೇಕು ಅದೇ ಬೇಗ ಹುಷಾರ್ ಮಾಡಿಸ್ರಿ ಎಕ್ಸಾಮ್ ಇದೆ ಪರೀಕ್ಷೆ ಟೈಮ್ ಬೇರೆ ಹತ್ರ ಬರ್ತಿದೆ ಬೇಗ ಹುಷಾರ್ ಮಾಡ್ಸಿ ಮಾಡಿಸಿ ಕಳ್ಸಿ ಕೊಡಿರಿ ಆಂ ಇ ಅಲ್ಲ ಪರೀಕ್ಷೆ ಟೈಮ್ ಅಲ್ವಾ ಬೇಗ ಹುಷಾರ್ ಮಾಡಿ ಕಳಿಸ್ಕೊಡ್ರಿ ಹಂಗೆ ಬೇಗ ಅದೇ ಹುಷಾರ್ ಮಾಡಿಸ್ರಿ ಬೇಗ

ಆಸ್ಪತ್ರೆ ಚೀಟಿನೂ ಹಂಗೆ ಇದು ರಜೆ ಪತ್ರನೂ ಜೊತೆಗೆ ಕಳ್ ಕಳಿಸ್ಬೇಕು ಹಂಗೆ ಬೇಗ ಹುಷಾರ್ ಮಾಡಿಸ್ರಿ ಯಾಕೆ ಚೆನ್ನಾಗಿದ್ದ ಅಲ್ವಾ ನಿಮ್ಮ ಪಾಪು ಏನಾಯಿತು ಹೌದ ಆ ಧನ್ಯವಾದ